ಮಳೆ ಬರ್ತಾ ಇದೆ ಒಂದು ಕಾಫಿ ಕುಡ್ಯೋಣಂತ ಕಾಫಿ ಕುಡಿಯೋಣ ಅಂದರೆ ರೂಮಲ್ಲಿ ಕಾಫಿ ಪುಡಿ ಖಾಲಿಯಾಗಿದೆ ಅದಕ್ಕೆ ಒಳ್ಳೆಯ ಚೆನ್ನಾಗಿರೋ ಕಾಫಿ ಮಾಡ್ತಾರೆ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರ ಆಗುತ್ತೆ ಹೋಟೆಲು ಮಳೇಲ್ಲಿ ಬೈಕಲ್ಲಿ ಹೋಗ್ಲಿಕ್ಕೆ ಸಮಸ್ಯೆಯಾಗತ್ತೆ ಅದಕ್ಕೆ ಒಂದು ಕಾಫಿ ಆರ್ಡರ್ ಮಾಡ್ತೇನೆ ಒಂದು ಕಾಫಿ ಕಳ್ಸ್ಬೌದಾ ನನ್ನದು ಮುತ್ತುರಾಯ ನಗರ ಥರ್ಡ್ ಫ್ಲೋರು ಥರ್ಡ್ ಕ್ರಾಸು ಥರ್ಡ್ ಫ್ಲೋರು ರೂಮ್ ನಂಬರ್ ಫಸ್ಟು ಸ್ವಲ್ಪ ಬಿಸಿಯಾಗಿರಲಿ ಯಾಕಂದ್ರೆ ಮಳೆ ಬರ್ತಾ ಇದೆ ಥಂಡಿಯಾಗುತ್ತೆ ಅದಕ್ಕೆ ಬಿಸಿಯಾಗಿ ನಾಲ್ಕು ಕಿಲೋಮೀಟ್ರು ತಗೊಂಡ್ಬರೊಲ್ವರ್ಗೆ ಹೇಗೆ ಅದನ್ನು ಪ್ಯಾಕಿಂಗ್ ಮಾಡ್ಬೌದು ಅಂತ ಒಂದು ಸ್ವಲ್ಪ ನೋಡ್ಕೊಂಡು ಹೇಳಿ ಆಕ್ಚುಲಿ ಫಾಲಿತಿನ್ನು ಇದರಲ್ಲಿ ಮಾಡಿದರೆ ಬಿಸಿಯಾಗಿರುತ್ತೆ ಅನಿಸುತ್ತೆ ನೋಡಿಕೊಂಡು ಹೇಗೆ ಅಂತ ಒಂದು ಆದಷ್ಟು ಬೇಗ ಕಳಿಸ್ಕೊಡಿ ಬಿಸಿಯಾಗಿದ್ರೆ ನನಗೆ ಸ್ವಲ್ಪ ಈ ಥಂಡಿಗೂ ಚೆನ್ನಾಗಿರುತ್ತೆ ಕಾಫಿಯೂ ಚೆನ್ನಾಗಾಗುತ್ತೆ ಕುಡಿಲಿಯಕ್ಕೆ